ನನ್ನ ನೆಚ್ಚಿನ ಸೀಸನ್ ಯಾವುದು ಅಂದರೆ ಮಳೆಗಾಲ ಆ ಮಳೆಗಾಲದಲ್ಲಿ ಭೂಮಿ ತಂಪಾಗುತ್ತೆ ಆ ಮಳೆಗಾಲದಲ್ಲಿ ಆ ಹುಲ್ಲುಗಳು ಮತ್ತು ಹೊಲದಲ್ಲಿ ಬೆಳೆ ಹಸ್ರ್ ಹಸ್ರಾಗ್ ಕಾಣ್ತಾ ಇರೋದೇ ಒಂಥರ ಚಂದ ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ಅದ್ರಲ್ಲಿ ಜೋಗ ಜಲಪಾತ ಪ್ರತಿಯೊಂದು ಕೆರೆ ತೊರೆಗಳು ತುಂಬಿ ಹಳ್ಳ ಹ ಹರೀತಾ ಇರ್ತಾ ಇರತ್ತೆ ಅದನ್ನ ನೋಡೋದೇ ಒಂದು ಚಂದ ಅಂತಾನೆ ಹೇಳ್ಬೋದು ಆ ಮಳೆ ಬರ್ತಿರಬೇಕಾದ್ರೆ ಬಿಸಿಯಾದ ಕಾಫಿ ಅಥವಾ ಬಜ್ಜಿ ಬೋಂಡಾ ಈ ಥರ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಆ ಚಳಿ ಆ ಜಿಟಿ ಜಿಟಿ ಹನಿಗಳು ಆ ಮಳೆಯಲ್ಲಿ ನೆನೆಯೋದೇ ಒಂದು ಚಂದ ಅಂತಾನೆ ಹೇಳ್ಬೋದು ಆ ಸೀಸನ್ನಲ್ಲಿ ತುಂಬಾ ಹ್ಯಾಪಿಯಾಗೆಲ್ಲ ತುಂಬ ತುಂಬ ಸುಂದರವಾಗಿ ಎಲ್ಲನೂ ಸುತ್ತಮುತ್ತನೂ ಹಸ್ರು ಹಸಿರಾಗಿ ಕಾಣ್ತಾ ಇರುತ್ತೆ ಹಾಗಾಗಿ ನಾನು ಮಳೆಗಾಲನ ತುಂಬ ಇಷ್ಟಪಟ್ಟು ನೋಡ್ತೀನಿ ಮತ್ತು ಮಳೆಯಲ್ಲಿ ಕೂಡ ನೆನಿತೀನಿ ಮಳೆಗಾಲ ಮಳೆ ಬಂದ್ರೇ ಚಂದ ಭೂಮಿಗೆ ತಂಪು ಕಣ್ಣಿಗೆ ಇಂಪು ಅನ್ನೋ ಥರ